ಹಾಂ ಹಲೋ ಸರ್ ನಮಸ್ತೆ ಹಾಂ ಸರ್ ನಾವು ಒಂದು ಹದಿನೈದು ಜನ ಕೊಪ್ಳಕ್ಕೆ ಬಂದ್ದಿದಿವಿ ಸರ್ ಕೊಪ್ಪಳ ಸುತ್ತ ಮುತ್ತ ಜಾಗಗಳನ್ನ ನೋಡಬೇಕು ಅಂತೇಳಿ ಒಂದು ನಾಲ್ಕು ಐದು ದಿನ ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ಉಳ್ಕೊಳಕ್ಕೆ ಅದೆ ನಾವು ಲಾಡ್ಜಿಂಗ್ ಮಾಡಬೇಕಂತ ಹೋಗಿದ್ವಿ ಅಲ್ಲಿ ಏನು ಹೇಳಿದ್ರು ಅಂದರೆ ನಿಮ್ಮಲ್ಲಿ ಏನೋ ಹೋಮ್ ಸ್ಟೇ ಸಿಗುತ್ತೆ ಅಂತಂದರು ಹಾಂ ಅದಕ್ಕೆ ಸರ್ ಏನಾದರು ಖಾಲಿ ಇದೆಯಾ ಅಂತ ಕೇಳ್ಲಿಕೆ ಫೋನ್ ಮಾಡಿದೆ ಸರ್ ಹದಿನೈದು ಜನ ಇದ್ದೀವಿ ನಾವು ಹಾಂ ಫೈವ್ ಮ್ಯಾಮ್ ಫೈ ಡೇಸ್ ಹ್ಞೂ ಹ್ಞೂ ಹ್ಞೂ ಇನ್ನೊಂದು ರೂಮ್ ಬೇಕಾಗುತ್ತೆ ಸರ್ ಹದಿನೈದು ಜನಕ್ಕೆ ಸಾಲಲ್ಲ ಎರಡು ರೂಮು ಬೆಡ್ಡೆಲ್ಲಾ ಎಷ್ಟು ವ್ಯವಸ್ಥೆ ಇದೆ ಎರಡು ಫ್ಲೋರ್ ಇದೆಯಾ ಐಫ್ ಹಾಂ ಹ್ಞೂ ಬಿಸಿ ನೀರಿಂದು ವ್ಯವಸ್ಥೆ ಇದೆಯಾ ಸರ್ ಅಲ್ಲಿ ಫುಡ್ಡು ಹ್ಞೂ ಹ್ಞೂ ಹ್ಞೂ

ಸರ್ ಇದು ಸರ್ ಇನ್ನೊಂದು ಇವೆ ಇರಬೇಕಿತ್ತು ಏನಂದರೆ ಇದು ನಮಗೆ ಅಲ್ಲಿ ಟೂರಿಸ್ಟ್ ಪ್ಲೇಸ್ಗಳನ್ನ ನೋಡಲಿಕ್ಕೆ ಗಾಡಿ ವ್ಯವಸ್ಥೆನು ನಿಮ್ಕಡೆಯಿಂದ ಏನಾರು ಮಾಡಿಕೊಡ್ತೀರ ಸರ್

ಹಾಂ ಹಾಂ ಹಾಂ ಸ್ವಲ್ಪ ಅದೊಂದು ಸಹಾಯ ಮಾಡಿ ಸರ್ ಮತ್ತೆ ನೀವು ಎಸ್ಟೋತಿಗೆ ಇರ್ತೀರ ಸರ್ ಮನೆ ಹತ್ರ ನಾವು ಬರಬೇಕು ನಾವು ಆಲ್ರೆಡಿ ಕೊಪ್ಪಳ ಬಂದುಬಿಟ್ಟಿದ್ದೀವಿ ಹಂಗಾಗಿ ನಿಮ್ಮ ಹತ್ತಿರ ಬರಬೇಕು ನಂಗೆ ಟೈಮಿಂಗ್ಸ್ ಹೇಳಿದರೆ ನಾವು ಅಷ್ಟೊತ್ತಿಗೆ ಬರ್ತೀವಿ ನಾ ಕೊಪ್ಳಕ್ಕೆ ಹಾಂ ಹ್ಞೂ ಹ್ಞೂ ಹ್ಞೂ ಆಯಿತು ಸರ್ ಬರ್ತೀವಿ ಸರ್ ಹಾಂ ನಮಸ್ತೆ ಹ್ಞೂ